ಆಧುನಿಕ ಯುಗದಲ್ಲಿ ಈಗ ನಮಗೆ ಲ್ಯಾಪ್ಟಪ್ಪು ಭಾಳ ಮುಖ್ಯ ಆಗಿವೆ ಹಾಗಾಗಿ ನಾನು ಲ್ಯಾಪ್ಟಾಪೂ ತಗೋಬೇಕು ಅಂತ್ಹೇಳಿ ನಿರ್ಧಾರ ಮಾಡಿ ಒಂದು ಆನ್ಲೈನಲ್ಲಿ ಬುಕ್ ಮಾಡಿದೆ ಈಗ ದೀಪಾವಳಿ ಆಫರಿನಲ್ಲಿ ಐವತ್ತು ಸಾವಿರದ್ದು ಮೂವತ್ತೇಳು ಸಾವಿರ ರೂಪಾಯ್ಗೆ ಒಂದು ಆಫರ್ ಇತ್ತು ಸೋ ಅಮೆಝಾನಲ್ಲಿ ಬುಕ್ ಮಾಡಿ ಅದನ್ನು ನಾನು ಖರೀದಿ ಮಾಡಿದೆ ಅದ್ರಲ್ಲಿ ಆಪ್ಶನ್ ಇತ್ತು ಮಂತ್ಲೀ ಮತ್ತು ಫುಲ್ ಪೇಮೆಂಟ್ದು ಫುಲ್ ಪೇಮೆಂಟ್ ಮಾಡಿ ಒಂದು ಮೂವತ್ತೇಳು ಸಾವಿರ ರೂಪಾಯ್ದು ತೆಗೊಂಡೆ ಸೊ ಲ್ಯಾಪ್ಟಾಪಲ್ಲೀ ಇದು ನಾನು ಏನಕ್ಕೆ ತೆಗೊಂಡೆ ಅಂತಂದರೆ ಈಗ ಡೆಸ್ಟಾಪಾ ಇದ್ದ ಕಾಲದಲ್ಲಿ ನಾವು ಎಲ್ಲಿ ಡೆಸ್ಟಾಪ್ ಇರುತ್ತೆ ಅಲ್ಲಿಯೇ ಹೋಗಿ ವರ್ಕ್ ಮಾಡಬೇಕಿತ್ತು ಅಲ್ಲೇ ಸುಮಾರು ನಮ್ದು ಏನೇ ಕೆಲಸ ಇದ್ದರೂ ಪ್ರಿಂಟ್ ಔಟ್ ಇರಲಿ ಎಲ್ಲ ನಾವು ಮೊಬೇ ಇದ್ರಲ್ಲೇ ಮಾಡ್ಬೇಕಾಗಿತ್ತು ಡೆಸ್ಟಾಪಲ್ಲಿ ಮಾಡಬೇಕಾಗಿತ್ತು ಸೊ ಇವಾಗ ನಾವೂ ಲ್ಯಾಪ್ಟಾಪ್ ಇರೋದ್ರಿಂದ ನಾವು ಅದನ್ನ ಕ್ಯಾರಿ ಮಾಡ್ಬೋದು ಇಲ್ಲ ಕಂಪ್ನಿಗೆ ಹೋಗ್ಲಿ ಮನೆಯಲ್ ಇರಲಿ ಅಥ್ವ ಊರು ಎಲ್ಲಾರು ಹೋಗಿದ್ರೂ ಅಲ್ಲೇ ನಾವು ತೆಗೊಂಡೋಗಿ ಯೂಸ್ ಮಾಡೋ ಅಂತ ಒಂದು ಉಪಯೋಗ ಇರೋದರಿಂದ ಲ್ಯಾಪ್ಟಾಪ್ ತೆಗೊಂಡು ಅದ್ರಲ್ಲಿ ಸುಮಾರು ಸಾಫ್ಟ್ವೇರುಗಳನ್ನ ಕಲಿಯೋದಕ್ಕೆ ಮತ್ತು ವರ್ಕ್ ಮಾಡೋದಕ್ಕೆ ಜೊತೆಗೆ ಆನ್ಲೈನ್ ಅಪ್ಲಿಕೇಶನ್ಗಳು ಹಾಕೋದು ಈ ಥರದ್ಕೆಲ್ಲ ಭಾಳಾ ಉಪಯೋಗ ಆಗ್ತಾಯಿದೆ ಇದು ಮೊದ್ಲಾದರೆ ಡೆಸ್ಟಾಪಲ್ಲಿ ಅಲ್ಲೇ ಒಂದು ಸೈಬರ್ ಸೆಂಟ್ರಿಗೆ ಹೋಬೇಕಿತ್ತು ಅಥ್ವ ನಮ್ಮ ಮನೆಯಲ್ ಇದ್ದರೆ ಅಲ್ಲೇ ಹೋಗ್ ಮಾಡಬೇಕಿತ್ತು ಹೊರಗಡೆ ಎಲ್ಲಾದರೂ ಹೋದಾಗ ಯಾರಾದರೂ ಏನಾದರೂ ಅಪ್ಲಿಕೇಶನ್ ಹಾಕೋದು ಮಾಡೋದು ನಮ್ದೇನಾದ್ರು ಟೈಪಿಂಗ್ ಮಾಡೋದು ಇದ್ದರೆ ಕಷ್ಟ ಆಗ್ತಿದೋ ಹಾಗಾಗಿ ಲ್ಯಾಪ್ಟಾಪು ತುಂಬ ಭಾಳ ಉಪಯುಕ್ತವಾಗಿದೆ ಇದ್ರಲ್ಲಿ ನಾವು ನಾವು ಎಲ್ಲೇ ತಗೊಂಡು ಹೋದ್ರೂ ನಾವೊಂದು ಡಾಟಾ ಎಂಟ್ರಿ ಮಾಡೊದಕ್ಕಾಗಲೀ ಎಮ್ ಎಸ್ಸು ಎಕ್ಸೆಲ್ಲು ಈ ಥರ ವರ್ಕ್ ಏನೇ ಮಾಡೋದಕ್ಕಾಗ್ಲೀ ಹಾಂ ಸ್ ಅಲ್ಲೇ ನಾವು ಸ್ಥಳದಲ್ಲೆ ಕೂತೂ ಮಾಡ್ಬೋದು ವಿತ್ತು ಚಾರ್ಜರು ಫುಲ್ ಆಗಿದ್ದರೆ ನಾವು ಒಂದಿನ ಪೂರ್ತಿ ವರ್ಕ್ ಮಾಡಿಕೊಂಡು ಬರ್ಬೋದು ಸೊ ಹಾಗಾಗಿ ಯೂಸ್ ಆಗ್ತಾಯಿದೆ ಅದರಿಂದ ಈಗ ನಾವು ಯಾವುದೋ ಒಂದು ಮೊಬೈಲ್ ರ ಚಾರ್ಜ್ ಕೂಡ ಮಾಡ್ಕೋಬೋದು ಅದರಿಂದ ಜೊತೆಗೆ ಏನಾದ್ರೂ ಫೋಟೊ ಅಪ್ಲೋಡ್ ಮಾಡೋದು ಈ ಥರ ಯಾವುದೇ ಇದ್ದರೂ ಲ್ಯಾಪ್ಟಾಪ್ ಇರೋದರಿಂದ ಮಾಡ್ಕೋಬೋದು ಹಾಗಾಗ್ ನಾನು ಲ್ಯಾಪ್ಟಾಪನ್ನಾ ಇಷ್ಟಪಟ್ಟು ತಗೊಳೋದ್ರಿಂದ ಸುಮಾರು ಉಪಯೋಗ ಆಗ್ತಾಯಿದೆ ಈಗ ನಾನು ಯಾವುದೇ ಊರಿಂದ ಟ್ರಾವಲ್ ಮಾಡಿದ್ರು ಎಲ್ಲಾದರೂ ಟೂರ್ಗೆ ಹೋದಾಗ ಅಥ್ವಾ ಬೇರೆ ಕಡೆ ನಮ್ಮ ರಿಲೇಟಿವ್ಸು ಮನೆಗಳಿಗೆ ಹೋದಾಗ ಅಲ್ಲೇ ಕೂತು ನಾವೂ ವರ್ಕ್ ಮಾಡೋದಕ್ಕೆ ಭಾಳಾ ಈಝಿ ಆಗಿದೆ ಲ್ಯಾಪ್ಟಾಪಿಂದ ಜೊತೆಗೆ ಲ್ಯಾಪ್ಟಾಪ್ ಬಂದು ಈಗ ಎಲ್ಲ ವೇಯ್ಟ್ಲೆಸ್ ಇರುತ್ತೆ ಎಲ್ಲಿ ಬೇಕಾದ್ರು ಎತ್ಕೊಂಡೋಗ್ಬೋದು ಜೊತೆಗೆ ನಮಗೆ ಎಲ್ಲೇ ಚಾರ್ಜು ಖಾಲಿ ಆದ್ರು ಕೂಡ ಬೇರೆ ಕಡೆ ಎಲ್ಲಾದರೂ ಮಾಡ್ಕೋಬೋದು ಎಲ್ಲರೂ ಹೋಟೆಲಲ್ಲಿ ರೂಮ್ ಮಾಡಿದರೇ ಟ್ರಿಪ್ ಹೋಗಿದ್ರೆ ಈಗೆಲ್ಲ ಟ್ರೈನು ಬಸ್ಸಲ್ಲೆಲ್ಲ ಚಾರ್ಜರ್ ಇರುತ್ತೆ ಮಾಡಿಕೊಂಡು ನಾವು ಯೂಸ್ ಮಾಡ್ಬೋದು ಮೊಬೈಲಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಮೊಬೈಲಿಗಿಂತ ಲ್ಯಾಪ್ಟಾಪು ನಮಗೆ ವರ್ಕೂ ಬೇಸಿಕ್ಕಗೆ ತುಂಬ ಚೆನ್ನಾಗ್ ವರ್ಕ್ ಆಗುತ್ತೆ ಹಾಗಾಗಿ ಅದ್ರಲ್ಲಿ ಸುಮಾರು ಡಾಟಾನ ನಾವು ಕಲೆಕ್ಟ್ ಮಾಡ್ಕೋಬೋದು ನಮ್ಮ ಮೊಬೈಲಲ್ಲಿ ಇರ್ತಕಂಥಾ ಫೋಟೋಗಳು ಕೂಡಾ ಅಲ್ಲಿಗೆ ಅಪ್ಲೋಡ್ ಮಾಡಿಕೊಂಡು ನಾವು ಅದನ್ನಾ ಇಟ್ಕೋಬೋದು ಸೊ ನಾವು ಎಲ್ಲೇ ಯಾವುದೇ ಒಂದು ಮದುವೆ ಸಮಾರಂಭಗಳಲ್ಲಿ ತೆಗೆದಿರೊ ಫೋಟೋಗಳು ಮತ್ತು ಯಾವ್ದಾದ್ರು ಫಿಲಮ್ ನೋಡಬೇಕು ಅಂತಂದರೆ ಈಗ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲಾದರೂ ಟು ತ್ರಿ ಅವರ್ಸ್ ಇದ್ದರೆ ಆ ಸ್ ಫಿಲಮ್ಗಳನ್ನ ನೋಡ್ಬೋದು ಮೊಬೈಲಲ್ಲಿ ತುಂಬ ಚಿಕ್ಕದಾಗಿರುತ್ತೆ ಲ್ಯಾಪ್ಟಾಪಲ್ಲಿ ಒಂದು ಸ್ವಲ್ಪ ನೀಟಾಗಿ ದೊಡ್ಡದಾಗಿ ನೋಡ್ಕೋಬೋದು ಬ್ಲುಟೂತು ಆಪ್ಶನ್ ಇರೋದರಿಂದ ನಾವು ಏರ್ ಫೋನು ಬ್ಲುಟೂತ್ ಇದನ್ನೆಲ್ಲಾ ಯೂಸ್ ಮಾಡಿಕೊಂಡು ಬೇರೆಯವ್ರಿಗೆ ತೊಂದರೆ ಆಗದೆ ಇರೋ ರೀತಿ ನಾವೂ ಯೂಸ್ ಮಾಡ್ಬೋದು ಈ ಲ್ಯಾಪ್ಟಾಪ್ ಇರೋದರಿಂದ ಒಂದು ಮೂರು ನಾಲ್ಕು ಜನಕ್ಕೆ ಕೂಡಾ ಕೂತು ನೋಡ್ಬೋದು ಮೊಬೈಲ್ ಆದ್ರೆ ಒಂದು ಸ್ವಲ್ಪ ಒಬ್ಬರೇ ಯೂಸ್ ಮಾಡೋದಕ್ಕಾಗುತ್ತೆ ಆದ್ರಿಂದ ಅದಕ್ಕಿಂತ ನಮಗೆ ಲ್ಯಾಪ್ಟಾಪಲ್ಲಿ ಒಂದು ಮೂರು ನಾಲ್ಕು ಜನ ನೋಡ್ಬೋದು ಮತ್ತೆ ಇಂಟರ್ನೆಟ್ ಯೂಸ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈವನ್ನು ಯಾವುದೇ ಕೆಲಸಕ್ಕೆ ಅಪ್ಲೆ ಮಾಡಬೇಕು ಅಂತಂದರೂ ಕೂಡ ನಾವದರಲ್ಲಿ ಬೇರೆಯವ್ರಿಗೂ ಮಾಡಿಕೊಡ್ಬೋದು ಹೆಚ್ಚು ಆಪ್ಶನು ಮೊಬೈಲಿಗಿಂತ ಜಾಸ್ತಿ ಸಿಗುತ್ತೆ ಅಲ್ಲಿ ಹಾಗಾಗಿ ಲ್ಯಾಪ್ಟಾಪಿಂದ ತುಂಬ ಅನುಕೂಲ ಆಗುತ್ತೆ ಸೊ ಲ್ಯಾಪ್ಟಾಪಿಂದ ಇನ್ನೊಂದು ಉಪಯೋಗ ಅಂತಂದರೆ ಯಾವುದೋ ನಾವು ಕಂಪ್ನಿಗೆ ಹೋದಾಗ ಅಲ್ಲಿ ನಮಗೆ ವರ್ಕ್ ಫ್ರಮ್ ಓಮ್ ಕೊಟ್ಟರೆ ಜೊತೆಗೆ ಅಲ್ಲೇ ವರ್ಕ್ ಮಾಡಬೇಕು ಅಂತಂದರೆ ನಾವು ಮಾಡ್ಬೋದು ಬೇರೆ ಲ್ಯಾಪ್ಟಾಪಿಂದ ಅಲ್ಲಿ ಕೂಡ ಕನೆಕ್ಟ್ ಮಾಡ್ಕೋಬೋದು ಸೊ ಸಾಫ್ಟ್ವೇರ್ಗಳು ಇನ್ಸ್ಟಾಲೇಷನ್ನಿಗೆಲ್ಲಾ ಲ್ಯಾಪ್ಟಾಪ್ ತುಂಬ ಅನುಕೂಲ ಆಗುತ್ತೆ ಈಗ ಎಡಿಟಿಂಗ್ ಸಾಫ್ಟ್ವೇರು ಫೋಟೋಶಾಪು ಗ್ರಾಫಿಕ್ ಡಿಸೈನಿಂಗು ಅನಿಮೇಷನು ಇವೆಲ್ಲ ಕಲಿತಾಗ ನಾವು ಪ್ರ್ಯಾಕ್ಟೀಸ್ ಮಾಡ್ಬೇಕಾಗುತ್ತೆ ಅವಾಗ ಲ್ಯಾಪ್ಟಾಪ್ ತುಂಬ ಅವಶ್ಯಕತೆ ಇದೆ ಮಾಡೋದಕ್ಕೆ ಹಾಗಾಗಿ ನಾವು ಲ್ಯಾಪ್ಟಾಪ್ ಕ್ಯಾರಿ ಮಾಡ್ಬೋದು ಇದು ಜೊತೆಗೆ ನಾವೂ ಯಾವುದಾದ್ರೂ ಬುಕ್ ರೀಡಿಂಗ್ ಇರುತ್ತೆ ಆನ್ಲೈನಲ್ಲಿ ನಮಗೆ ಎಷ್ಟೋಂದು ಆಪ್ಶನ್ ಇದ್ದಾವೆ ಅದೆಲ್ಲಾ ತೆಗೊಂಡು ಲ್ಯಾಪ್ಟಾಪಲ್ಲಿ ಇಂಟ್ರನೆಟ್ಟು ಇದ್ದರೆ ಅದರಿಂದ ಮಾಡ್ಕೋಬೋದು ಇದು ನಮ್ಮ ಡೆಸ್ಟಾಪಿಗಾದ್ರೆ ವೈರ್ ಗೀರ್ ಕನೆಕ್ಟ್ ಮಾಡಬೇಕು ಇದಾದರೆ ಎಲ್ಲ ಬ್ಲೂಟೂತ್ ಆಪ್ಶನ್ ಇರುತ್ತೆ ನಮ್ಮ ಮೊಬೈಲಿಂದ ಕೂಡ ಇಂಟ್ರನೆಟ್ಟು ಕನೆಕ್ಟ್ ಮಾಡ್ಕೋಬೋದು ಅಥ್ವ ಎಲ್ಲಾದ್ರು ನಾವೂ ಬಸ್ ಸ್ಟ್ಯಾಂಡಲ್ಲಿ ರೈಲ್ವೆ ಸ್ಟೇಷನಲೆಲ್ಲಾ ಫ್ರೀ ವೈಫೈ ಇರುತ್ತೆ ಅಷ್ಟನ್ನ ನಾವು ಅಲ್ಲಿ ಯೂಸ್ ಮಾಡ್ಕೋಬೋದು ಅದ್ರಿಂದ ವರ್ಕ್ ಮಾಡೋದಕ್ಕೆ ತುಂಬ ಈಝಿ ಆಗುತ್ತೆ ಈ ರೀತಿಯಾಗಿ ಲ್ಯಾಪ್ಟಾಪು ನಮಗೆ ತುಂಬ ಒಳ್ಳೇದು ಅಂತ ಅನಿಸಿದೆ ಸೊ ನಾನು ಹಾಗಾಗ್ ತೆಗೊಂಡಿದೀನಿ ಈಗ ಅದರಲ್ಲೇ ಸುಮಾರು ಫೋಟೋಶಾಪು ವೀಡ್ಯೋ ಎಡಿಟಿಂಗು ಈ ಥರಾ ಕೆಲವು ಆ್ಯಪ್ಗಳ ಸಾಫ್ಟ್ವೇರುಗಳನ್ನ ಇನ್ಸ್ಟಾಲ್ ಮಾಡಿ ಅದರಲ್ಲಿ ವರ್ಕ್ ಮಾಡ್ತಾಯಿದೀನಿ ಜೊತೆಗೆ ವರ್ಕ್ ಫ್ರಮ್ ಹೋಮ್ ಸಿಕ್ತಾ ಇರುತ್ತೆ ನಾವು ಡಾಟಾ ಬೇಸ್ ಎಂಟ್ರಿ ಆಗಿರ್ಬೋದು ಬೇರೆ ಯಾವುದೇ ಇದ್ದರೂ ನಾವು ಸ್ವಂತ ಒಂದು ದುಡಿಮೆಗೆ ಕೂಡ ಇದನ್ನ ಯೂಸ್ ಮಾಡ್ಕೋಬೋದು ಮೊಬೈಲಲ್ಲಿ ಕೆಲವು ಕಡೆ ನೆಟ್ವರ್ಕ್ ಸಿಗೋಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ ಈ ಲ್ಯಾಪ್ಟಾಪಲ್ಲಿ ನಾವು ಎಲ್ಲಿ ವೈಫೈ ಸಿಗುತ್ತೆ ಹಾಕ್ಕೊಂಡು ಈಝಿಯಾಗಿ ವರ್ಕ್ ಮಾಡ್ಬೋದು ಈ ರೀತಿ ಸುಮಾರು ಉಪಯೋಗಗಳು ಲ್ಯಾಪ್ಟಾಪಿಂದ ನಮಗೆ ಬರುತ್ತೆ ಮುಂಚೆಗಿಂತ ಈಗ ಲ್ಯಾಪ್ಟಾಪ್ ಬರ್ತಾ ಇದಾವೆಲ್ಲ ತುಂಬ ವೇಯ್ಟ್ಲೆಸ್ ಆಗಿದೆ ಒನ್ ಕೆಜಿ ಒನ್ ಪಾಯಿಂಟ್ ಫೈ ಕೆಜಿ ಈ ಥರ ಇರುತ್ತೆ ಕ್ಯಾರಿ ಮಾಡೋದಕ್ಕೆ ತುಂಬ ಈಜಿ ಹಾಗಾಗಿ ನಾವು ಎಲ್ಲಿ ಬೇಕಾದ್ರು ತೆಗೊಂಡು ಹೋಗಿ ಎಲ್ಲಿ ಬೇಕಾದರೂ ಕನೆಕ್ಟ್ ಮಾಡ್ಕೋಬೋದು ಸೊ ನಮ್ಮ ಜೊತೆ ಇದ್ದಾಗ ಅದೊಂದು ನಮ್ಮ ಜೊತೆ ಒಂದೂ ಡಿಕ್ಷ್ನರಿ ಇದ್ದಂಗೆ ಒಂದು ಯಾವ ವಿಚಾರ ಬೇಕಾದರೂ ಲ್ಯಾಪ್ಟಾಪಿನಲ್ಲಿ ನಾವು ಆನ್ಲೈನಲ್ಲಿ ಸರ್ಚ್ ಮಾಡ್ಕೋಬೋದು ನಮ್ಮ ಡಾಕ್ಯುಮೆಂಟುಗಳನ್ನು ಅಲ್ಲೇ ಸೇಫಾಗಿ ಇಟ್ಕೋಬೋದು ಈ ರೀತಿಯಾಗೆಲ್ಲ ನಾವು ಲ್ಯಾಪ್ಟಾಪನ್ನ ಯೂಸ್ ಮಾಡ್ಬೋದು ಮತ್ತು ಜೊತೆಗೆ ಮಕ್ಕಳಿಗೆ ಎಲ್ಲಾದರೂ ಹೇಳ್ಕೊಡ್ಬೇಕಾದರೆ ಲ್ಯಾಪ್ಟಾಪ್ ತೆಗೊಂಡು ಹೋಗಿ ಅವ್ರಿಗೆ ತೋರಿಸಿ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು ಮಕ್ಕಳು ಎಜುಕೇಶನ್ ಪರ್ಪಸಿಗೆ ತುಂಬ ಯೂಸ್ ಆಗುತ್ತೆ ಈಗೆಲ್ಲ ಆನ್ಲೈನು ತರಗತಿಗಳು ಮಾಡ್ತಿದ್ದಾರೆ ಸೊ ಮೊಬೈಲಿಗೆ ಹಿಡ್ಕೊಂಡು ಮಾಡೋಕಿಂತ ಲ್ಯಾಪ್ಟಾಪಲ್ಲಿ ಒಂದು ಕ್ಲಾರಿಟಿ ಆಗಿ ಒಂದು ಸ್ವಲ್ಪ ದೊಡ್ಡ ಸ್ಕ್ರೀನಲ್ಲಿ ತುಂಬ ನೀಟಾಗಿ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸನ್ನ ಅಟೆಂಡ್ ಮಾಡ್ಬೋದು ಈಗೆಲ್ಲಾ ಸಾಫ್ಟ್ವೇರುಗಳು ಆನ್ಲೈನ್ದು ಝೂಮು ಮತ್ತು ಗೂಗಲ್ ಮೀಟ್ ಇವೆಲ್ಲ ಲ್ಯಾಪ್ಟಾಪಲ್ಲಿ ತುಂಬ ಚೆನ್ನಾಗ್ ಬರುತ್ತೆ ಅಲ್ಲಿ ರೆಕಾರ್ಡಿಂಗ್ ಆಪ್ಶನ್ ಕೂಡ ಇರುತ್ತೆ ಸೋ ಈ ಮಕ್ಕಳಿಗೆ ಅದನ್ನ ಅಟೆಂಡ್ ಮಾಡಿಸೋದಕ್ಕೆ ಅನುಕೂಲ ಆಗುತ್ತೆ ರೆಕಾರ್ಡ್ ಮಾಡಿಟ್ಕೊಂಡು ಮತ್ತು ಅವರು ಇನ್ನೊಂದ್ಸಲ ಅದನ್ನು ನಾವು ಪುನಃ ಕೇಳ್ಬೋದು ಆ ವ್ಯವಸ್ಥೆ ಕೂಡ ಲ್ಯಾಪ್ಟಾಪಲ್ಲಿ ಆಗುತ್ತೆ ಈಗ ಮಕ್ಕಳಿಗೆ ಮೊಬೈಲ್ ಕೊಟ್ಟೂ ಮಾಡಿಸೋಕಿಂತಾ ಲ್ಯಾಪ್ಟಾಪ್ ಆದರೆ ಅವ್ರಿಗೆ ನಾವು ಅಬ್ಸರ್ ಮಾಡ್ಬೋದು ದೂರದಿಂದ ಸೊ ಹಾಗಾಗಿ ಲ್ಯಾಪ್ಟಾಪಲ್ಲಿ ಅವ್ರೇನು ಗೇಮ್ ಆಡೋಕೆ ಅಥ್ವಾ ಬೇರೆ ಇನ್ನೇನಾದ್ರು ಆ್ಯಕ್ಟಿವಿಟೀಸ್ ಇದ್ದರೆ ಅದು ನಮ್ಗೆ ನೋಡಿ ಆವಾಗ್ಲೆ ನಾವು ಮ ಅದನ್ನ ಚೇಂಜ್ ಮಾಡಿಸ್ಬೋದು ಮೊಬೈಲ್ ಆದರೆ ಇಲ್ಲೇ ಇಟ್ಕೊಂಡು ಅವರು ಬೇರೆ ಬೇರೆ ರೀತಿ ಗೇಮ್ಸ್ ಗೀಮ್ಸ್ ಆಡ್ತಾಯಿರ್ತಾರೆ ಸೊ ಲ್ಯಾಪ್ಟಾಪಲ್ಲಿ ನಮಗೆ ಒಂದುಸಲ ಆನ್ ಮಾಡಿ ಅದನ್ನ ರೆಕಾರ್ಡ್ ಕೊಟ್ಟರೆ ಮಕ್ಕಳು ಕೂಡ ಅದನ್ನ ಆನ್ಲೈನ್ ಕ್ಲಾಸ್ಗಳಿಗೆ ಯೂಸ್ ಮಾಡ್ಕೊಳೋಕೆ ಅನುಕೂಲ ಆಗುತ್ತೆ ಸೊ ಇದು ವರ್ಕ್ ಮಾಡೋರ್ಗಂತೂ ಈಗ ಲ್ಯಾಪ್ಟಾಪ್ ಬೇಕೇ ಬೇಕು ಯಾವುದೇ ಆಫೀಸ್ ವರ್ಕ್ ಇರಲಿ ಅಥ್ವಾ ಮನೇಯಲ್ಲೆ ಮಾಡ್ತಾ ಇರಲಿ ಲ್ಯಾಪ್ಟಾಪು ತುಂಬ ಅವಶ್ಯಕತೆ ಇದೆ ಎಜುಕೇಶನ್ ಪರ್ಪಸಿಗೂ ತುಂಬ ಅವಶ್ಯಕತೆ ಇದೆ ಎಷ್ಟೋಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಾಗ ಬೇರೆ ಕಡೆ ಹೋಗಿ ಕೂತು ಮಾಡೋಕ್ ಆಗೋಲ್ಲ ಲ್ಯಾಪ್ಟಾಪ್ ಇದ್ದರೆ ಎಲ್ಲಿ ಸಮಯ ಸಿಗುತ್ತೆ ಅಲ್ಲಿ ಅಟ್ಲೀಸ್ಟು ಒಂದು ಪಾರ್ಕಲ್ಲಿ ಕೂತು ನಾವು ವರ್ಕ್ ಮಾಡ್ಬೋದು ಈ ರೀತಿ ತುಂಬ ಸಹಾಯ ಆಗುತ್ತೆ ಲ್ಯಾಪ್ಟಾಪು ಯಾಕಂದರೆ ನಾವು ಯಾವುದೇ ಒಂದು ಸೈಬರ್ ಸೆಂಟ್ರಿಗೆ ಹೋಗಿ ಮಾಡ್ಬೇಕಂದರೆ ಒನ್ ಅವರು ಟು ಅವರ್ಸ್ ಮಾಡ್ಬೋದು ಅಷ್ಟೇ ಇದು ನಮ್ಮ ಹತ್ರಾ ಟ್ವೆಂಟಿ ಫೋರ್ ಅವರ್ಸು ಇರೋದರಿಂದ ನಾವು ಯವಾಗ ಬೇಕಾದರೂ ಲ್ಯಾಪ್ಟಾಪ್ ಯೂಸ್ ಮಾಡ್ಬೋದು ನಮ್ಮ ವರ್ಕು ಅಥ್ವಾ ನಮ್ಮ ಸ್ಟಡಿ ಪರ್ಪಸಿಗೆ ಸೊ ಯಾವುದೇ ಇಮೇಲ್ ಅದು ಅಥ್ವಾ ಬೇರೇ ಯಾವುದೇ ಒಂದು ಸೋಶಿಯಲ್ ನೆಟ್ವರ್ಕ್ಗಳಲ್ಲಿ ನಾವು ಮೊಬೈಲಲ್ಲಿ ಮೊಬೈಲಿಗಿಂತ ನಾವು ಲ್ಯಾಪ್ಟಾಪಲ್ಲಿ ತುಂಬ ಚೆನ್ನಾಗಿ ಆಪ್ರೇಟ್ ಮಾಡ್ಬೋದು ಸೊ ಇದು ಒಂದು ಎಜುಕೇಶನ್ ಮತ್ತು ಕೆಲಸದಾ ವಿಚಾರ್ವಾಗಿ ನಾವು ಆಪ್ರೇಟ್ ಮಾಡೋದಕ್ಕೆ ನಾನು ಭಾಳಾ ಇಷ್ಟಪಡ್ತೀನಿ